ಹಾಂ ಸರ್ ಮಹೇಶ್ ಎಲೆಕ್ಟ್ರಿಕಲ್ಸ್ ಅವ್ರಾ ಮಾತಾಡೋದು ಹಾಂ ಸರ್ ನಾವು ಮಾರುತಿ ಅಂತೇಳಿ ಮಾತಾಡೋದು ಸರ್ ಏನಿಲ್ಲ ನಮಗೆ ಒಂದು ಫ್ರಿಜ್ ಬೇಕಾಗಿತ್ತು ಸರ್ ಇವಾಗ ಅದೆ ಒಂದು ಫ್ರಿಜ್ ಖರೀದಿ ಮಾಡಬೇಕಾಗಿತ್ತು ನಿಮ್ಮಲ್ಲಿ ಏನು ಫ್ರಿಜ್ ಇದೆ ಸರ್ ಯಾವ ಯಾವ್ದು ಇದೆ ಸರ್ ಯಾವ ಕಂಪ್ನಿದು ಇದೆ ಹೇಗೆ

ಯಾವುದು ಇದು ಇದೆ ಅಲ್ಲ ಸರ್ ಸ್ಯಾಮ್ಸಂಗ್ ಇದೆಯಾ ಸ್ಯಾಮ್ಸಂಗ್ ಅಥವಾ ಲೆನೋವೊ ಈ ಥರದ್ದು ಈಗ ಯುಗಾದಿ ಹಬ್ಬ ಅಲ್ಲ ಸರ್ ಇದಕ್ಕೇನಾದರು ಆಫರ್ ಇದೆಯಾ ಫ್ರಿಜ್ಯಿಂದು

ಓಹೋಹೊ ರೈಟ್ ರೈಟ್ ಸರ್ ಅಂದರೆ ಒಳ್ಳೆ ಆಫರು ಇಟ್ಟಿದ್ದೀರ ಹಂಗಾದ್ರೆ ಹಾಂ ಹಾಂ ಇದು ಸರ್ ಹಾಂ ಹಾಂ ಈಗ ನಮಗೆ ಫ್ರಿಜ್ಜೂ ಅದು ಏನು ಏನು ಕ್ವಾ ಇದು ಇದೆ ಸರ್ ಅದರಲ್ಲಿ ಫ್ರಿಜ್ನಲ್ಲಿ ಕ್ವಾಲಿಟಿ ಹೆಂಗೆ ಹೇಗೆ ಹಾಂ ಸಿಂಗಲ್ ಡೋರು ಬರ್ತದೆ ಹಾಂ ಪ್ರೈಸ್ ಪ್ರೈಚ್ ಪ್ರೈಸ ಸ್ವಲ್ಪ ನನ್ಗೆ ರೀಜನೇಬಲ ಪ್ರೈಸ್ನಲ್ಲಿ ಕೊಡ್ಬೆ ಕೊಡ್ಬೇಕಾಗತ್ತೆ ಸರ್ ನಮಗೆ

ಹಾಂ ಸರ್ ಹಾಂ ಸರ್ ಇಲ್ಲ ನಾವು ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಮತ್ತೆ ಏನು ಕೇಳಿಲ್ಲ ಸರ್ ನಾವು ನಿಮ್ಮ ಅಂಗಡಿ ಒಳಗಡೆ ಚೆನ್ನಾಗಿ ಸಿಗ್ತವೆ ಅನ್ನೋ ಕಾರ್ಣಕ್ಕೆ ನಾವು ನಿಮ್ಮ ನಿಮ್ಮಲ್ಲೆ ಫೋನ್ ಮಾಡ್ತಾ ಇದ್ವಿ ನಿಮ್ಮಲ್ಲೆ ಕೇಳ್ತಾ ಇದ್ದೀವಿ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಸರ್ ತ್ಯಾಂಕ್ ಯು ಹಾಂ ಬರ್ತಿವಿ ಸರ್ ಹಂಗಾರೆ ಒಂದು ಸರಿ ಬಂದು ಭೇಟಿ ಕೊಡ್ತೇವೆ ನಾವು ಹ್ಞೂ ಓಕ್ ಓಕೆ ತ್ಯಾಂಕ್ ಯು